ಎಲ್ಲ ಗೊತ್ತಿರೋ ಹಾಗೆ ನಾವು ಈ ಟ್ರಾಫಿಕ್ ಜಾಮ್ ಮತ್ತು ಇದನ್ನೆಲ್ಲ ನೋಡ್ತಿದ್ದಿದ್ದು ಬೆಂಗ್ಳೂರಲ್ಲಿ ಮಾತ್ರ ಇವಾಗ ನಮ್ಮ ತುಮಕೂರಲ್ಲೂ ಕೂಡ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ತುಂಬ ವಾಹನಗಳು ಓಡಾಡುತಿರ್ತವೆ ಯಾವಾಗಲೂ ಹಂಗಾಗಿ ವಾಯುಮಾಲಿನ್ಯ ಕೂಡ ಜಾಸ್ತಿ ಆಗಿದೆ ಬಟ್ಟು ಬೆಂಗಳೂರಿಗೆ ಹೋಲ್ಕೆ ಮಾಡಿದ್ರೆ ಇಲ್ಲಿ ಪರವಾಗಿಲ್ಲ ಗಿಡಗಳೆಲ್ಲ ಇದೆ ಸೊ ಹಂಗಾಗಿ ಏನೂ ಅಷ್ಟೊಂದು ವಾಯುಮಾಲಿನ್ಯ ಇಲ್ಲದೇ ಇದ್ದರೂ ಬಟ್ಟೂ ಟ್ರಾಫಿಕ್ಗಳು ಟ್ರಾಫಿಕಲ್ಲಿ ಹೋದಾಗ ಹಂಗೆ ಅನ್ನಿಸುತ್ತೆ ಸ್ವಲ್ಪ ಉಸಿರಾಟದ ತೊಂದರೆ ಅಂದರೆ ಶುದ್ಧ ಗಾಳಿ ಸಿಗೋಲ್ಲ ಅದೊಂದು ಸ್ವಲ್ಪ ತೊಂದರೆ ಆಗುತ್ತೆ ಮತ್ತು ಇನ್ನೂ ನಮಗೆ ಗೊತ್ತಿರೋ ಹಂಗೆ ಅದೇ ಜಾಸ್ತಿ ಸಮಯ ತೊಗೊಳ್ಳತ್ತೆ ಎಲ್ಲಿಂದಾದರೂ ಎಲ್ಲಿಂದ ಹೋಗ್ಬೇಕು ಅಂದರೆ ಅದಾಗುತ್ತೆ ಇನ್ನು ಕೆಲಸದ ಸ್ಥಳಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಎಲ್ಲ ಹತ್ತಿರನೂ ಒತ್ತಡ ಇದ್ದೇ ಇರುತ್ತೆ ಆದರೆ ಅಂದರೆ ಮನುಷ್ಯ ಈಗ ದುಡಿಯೋದನ್ನೇ ದುಡಿಯೋದೇ ನಾವು ಊಟಕ್ಕೋಸ್ಕರ ಏನೋ ನಮಗೆ ಅವಶ್ಯಕತೆ ಇರುವ ವಸ್ತುಗಳನ್ನ ತೊಗೊಳ್ಳೋಕ್ಕೋಸ್ಕರ ಆದ್ರೆ ಮತ್ತೆ ನೆಮ್ಮದಿಯಿಂದ ಬದುಕಬೇಕು ಆದರೆ ನಾವು ಕೆಲಸದಲ್ಲಿ ದುಡಿತಾ ದುಡಿತಾ ದುಡಿತಾ ನೆಮ್ಮದಿನೇ ಕಳಕೊಳ್ ಕಳ್ಕೊಳ್ತಾಯಿದೀವಿ

ಅದು ಕೆಲಸದ ಸ್ಥಳಗಳಲ್ಲಿ ಒತ್ತಡ ಅನ್ನೋದು ಇದ್ದೇ ಇರುತ್ತೆ ಈಗ ನಮ್ಮ ಮೇಲಧಿಕಾರಿಗಳು ಅವರು ಹೇಳ್ದಂಗೆ ಕೇಳಲಿಲ್ಲ ಅಂತನೇ ಆಗಲಿ ಯಾವ್ದಾದ್ರು ಆಗಲಿ ಆ ಥರ ಒತ್ತಡಗಳನ್ನ ಹಾಕ್ತಾ ಇರ್ತಾರೆ ಈಗ ನನಗೂ ಆ ಥರ ಒಂದು ಅನುಭವ ಆಗಿದೆ ನಮಗೆ ಟೀಮ್ ಲೀಡರ್ ಅಂತ ಒಬ್ಬಳು ಇದ್ದರು ಅವರು ಹಂಗೆ ಅವ್ರು ಏನೂ ಕೆಲಸ ಮಾಡ್ತಿರ್ಲಿಲ್ಲ ಹೇಳ್ಬೇಕಂದ್ರೆ ಅವ್ರು ಮಾಡೋ ಕೆಲಸ ಕೂಡ ನನ್ನ ಕೈಲೇ ಮಾಡಿಸ್ತಾ ಇದ್ದರು ಅಷ್ಟೆಲ್ಲ ಮಾಡಿಸ್ತಿದ್ದಿದ್ದರೂ ಮಾಡುತ್ತಿದ್ರು ಆಫೀಸು ಟೈಮ್ ಸಮಯ ಮುಗಿದ ಮೇಲು ಇಲ್ಲ ಕುತ್ಕೊಂಡು ಕೆಲಸ ಮಾಡು ಮುಗ್ಸೇ ಹೋಗು ಈ ಥರ ಎಲ್ಲ ಒತ್ತಡ ಹಾಕ್ತಾ ಇದ್ದರು ನನಗೆ ತುಂಬ ಬೇಜಾರಾಗಿ ಆ ಕೆಲಸನೇ ಬಿಟ್ಬಿಟ್ಟೆ ಏಕೆಂದ್ರೆ ಎಷ್ಟು ಕೆಲಸ ಮಾಡುದ್ರು ಅವರಿಗೆ ಶಬ್ಬಾಸ್ ಅನ್ನೋವ್ರು ನಾನು ಕೆಲ್ ಕಷ್ಟಪಟ್ಟು ಕೆಲಸ ಮಾಡಿರೆ ನನ್ಗೇನೂ ಅದು ಬೇಕಿರಲಿಲ್ಲ ಆದ್ರು ಅಷ್ಟೆಲ್ಲ ಕಷ್ಟ ಕೆಲಸ ಕಷ್ಟಪಟ್ಟು ಕೆಲಸ ಮಾಡಿನೂ ಮತ್ತು ಬೈತಾ ಇದ್ದರು ಏನಾದರೂ ಮಾ ಏನಾದರೂ ಸ್ವಲ್ಪ ಲೇಟಾದರೆ ಆವಾಗ ಬೈತಾ ಇದ್ದರು ನನ್ಗೆ ತುಂಬ ಬೇಜಾರಾಯಿತು ಹಂಗಾಗಿ ಸ್ವತಃ ಅನುಭವ ಇದೆ ಕೆಲಸ ಮಾಡೋವಂಥ ಪ ಇದರಲ್ಲಿ ಜಾಗಗಳಲ್ಲಿ ಯಾವ ಥರ ಒತ್ತಡ ಕೊಡ್ತಾರೆ ಅವ್ರಿಗಿರೋ ಅಧಿಕಾರಾನ ಹೆಂಗ್ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದೂ ಕೂಡ ನನಗೆ ಅನುಭವ ಆಗಿದೆ ಆದ್ದರಿಂದ ನಾನು ಈ ಥರ ಹೇಳಕ್ ಇಷ್ಟಪಡ್ತಿದ್ದೀನಿ ಇನ್ನು ವಾಯುಮಾಲಿನ್ಯದ ವಿಷ್ಯಕ್ಕೆ ಬಂದರೆ ಆಗಿದೆ ಟ್ರಾ ಈಗ ಟ್ರಾಫಿಕಲ್ಲೆಲ್ಲ ಓಡಾಡಬೇಕಾದ್ರೆ ನಮ್ಗೆ ಅನ್ನಿಸುತ್ತೆ ನಮ್ಗೆ ಶುದ್ಧ ಗಾಳಿ ಸಿಗೋಲ್ಲ ಉಸಿರಾಡ್ಬೇಕಾದ್ರೆ ಒಂಥರ ಉಸಿರಾಡೋದಕ್ಕೆ ಹಿಂಸೆ ಆಗತ್ತೆ ಮತ್ತು ಈಗ ನಮಗೆ ಗೊತ್ತಿರೋ ಹಂಗೆ ಕೆಲವು ಅಂಗಡಿಗಳಲ್ಲಿ ಅಥ್ವಾ ಅಲ್ಲೆಲ್ಲ ಈ ಧೂಮಪಾನ ಮಾಡೋಂಥ ಪ್ರದೇಶಗಳೆಲ್ಲ ಇರ್ತವೆ ಅಯ್ಯೋ ಅವರು ಬೇರೆ ಇದು ಒಂದು ಜನಗಳು ಓಡಾಡೋ ಸ್ಥಳ ಅಂತನೂ ನೋಡೋಲ್ಲ ಹಂಗೆಲ್ಲ ಓಡಾಡ್ತಿರ್ತಾರೆ ಅದು ನನ್ಗೆ ಸ್ವತಃ ಅನುಭವ ಆಗಿದೆ ಅದು ನನಗೆ ಧೂಮಪಾನದ ವಾಸನೆ ಅಂದರೆ ಆಗೋಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಉಸ್ರಾಡೋದಕ್ಕೆ ಅಂತದ್ರಲ್ಲೀ ಈ ಜನಗಳು ಓಡಾಡೋಂಥ ಸ್ಥಳಗಳಲ್ಲೆ ಧೂಮಪಾನ ಮಾಡ್ತಿರ್ತಾರೆ ಅದುನ್ನ ಯಾರೂ ಕೇಳೋರು ಇರೋಲ್ಲ ಏನೂ ಇರೋಲ್ಲ ನಾವು ಕೇಳಿದ್ರೆ ಇದೇನು ಬಸ್ ಸ್ಟಾಪ್ ಅಲ್ಲ ಹಂಗೇ ಹಿಂಗೇ ಅಂತಾರೆ ಬಟ್ ರೋಡಲ್ಲೇ ನಿಂತ್ಕೊಂಡು ಮಾಡ್ತಾ ಇರಬೇಕಾದ್ರೆ ಅದು ಗಾಳಿ ನಮಗೆ ಬಂದಾಗ ನಾವು ಧೂಮಪಾನ ಮಾಡಿಲ್ಲ ಅಂದ್ರೂ ಅದ್ರ ಎಫೆಕ್ಟು ನಮ್ಗೆ ಆಗುತ್ತೆ ಅದು ಒಂದು ತುಂಬ ಬೇಜಾರಿನ ಸಂಗತಿ ಇದೆ ವಾಯುಮಾಲಿನ್ಯಾನ ನಾವೇ ಮಾಡ್ತಾ ಇದ್ದೀವಿ ನಾವೇ ಅನ್ಬೌಸ್ತಾ ಇದ್ದೀವಿ ಈಗಿನ ಕಾಲ್ದಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಆರೋಗ್ಯ ಎಲ್ಲ ಹಾಳಾಗ್ತಿದೆ ನಮ್ಮದು ಅದರಿಂದನೇ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಎಲ್ಲರೂ ಆದಷ್ಟು ಒಂದೇ ವಾಹನಗಳಲ್ಲಿ ಓಡಾಡೋದಾಗಲಿ ಈಗ ಮನೆಯಲ್ಲಿ ಯಾರೋ ಇಬ್ಬರು ಕೆಲಸಕ್ಕೋದ್ರೆ ಒಬ್ಬರು ಒಂದೊಂದು ಗಾಡಿ ತೊಗೊಂಡು ಹೋಗ್ತಾರೆ ಹಂಗ್ ಮಾಡೋ ಬದಲು ಇಬ್ಬರೇ ಇಬ್ಬರೂ ಒಂದು ಗಾಡೀಲ್ಲೇ ಹೋಗೋದು ಆ ಥರ ಮಾಡೋದು ಅಥವಾ ಈ ಧೂಮಪಾನಾನ ಜನಗಳು ಓಡಾಡೋ ಸ್ಥಳದಲ್ಲಿ ಮಾಡದೆ ಇರೋದು ಇದೆಲ್ಲ ಒಳ್ಳೆಯದು ಅಂತ ನನ್ನ ಪ್ರಕಾರ ಅಂದ್ಕೊಂತೀನಿ ಅದನ್ನು ಎಲ್ಲ ಅದನ್ನ ಎಲ್ಲ ಪಾಲ್ಸಿದ್ರೆ ಚೆನ್ನಾಗಿರುತ್ತೆ